ಹೌದು ನಮ್ಮ ಭಾರತದಲ್ಲಿ ಈಗಿನ ಒಂದು ಪ್ರಸ್ತುತ ಸಮಯದಲ್ಲಿ ತಂತ್ರಜ್ಞಾನದಲ್ಲಿ ಶಿಕ್ಷಣದಲ್ಲಿ ಮತ್ತು ಮನೋರಂಜನೆ ಮತ್ತು ವ್ಯಾಪಾರ ಮತ್ತು ಸಾರಿಗೆ ಅಂಥ ಕ್ಷೇತ್ರಗಳಲ್ಲಿ ನಾವು ಸಾಕಷ್ಟು ಬಗೆಯಲ್ಲಿ ಬದಲಾವಣೆಯನ್ನು ನೋಡಬೋದು ಹಾಗೆಯೇ ವಾಣಿಜ್ಯೋದ್ಯಮದಲ್ಲಿ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಿದ ನಾಯಕರನ್ನು ನಾವು ಕಾಣಬೋದು ಹಾಗೆಯೇ ವಿಜ್ಞಾನದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ನಮ್ಮ ಭಾರತದಿಂದ ಸಿ ಏನ್ ರಾವ್ ಎಂಬಂಥ ವಿಜ್ಞಾನಿ ಸಾಕಷ್ಟು ಒಂದಿಷ್ಟು ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ಅನ್ವೇಷಣೆ ಮಾಡಿ ರಾಕೆಟ್ಗಳನ್ನು ಉಡಾವಣೆ ಮಾಡುವ ಒಂದು ಕೆಲಸದಲ್ಲಿ ಅವರು ತುಂಬ ಸಾಧನೆಗೈದಿದ್ದಾರೆ ಹಾಗೆಯೇ ಹಿಂದಿನ ಕಾಲದಿಂದಲೂ ಅಬ್ದುಲ್ ಕಲಾಮ್ ಮತ್ತು ಈ ತರಹದ ಒಂದಿಷ್ಟು ವಿಜ್ಞಾನಿಗಳು ನಮ್ಮ ಭಾರತಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಬೋದು ಹಾಗೆಯೇ ಶಿಕ್ಷಣದಲ್ಲಿ ಒಳ್ಳೆ ಒಳ್ಳೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣಕ್ಕೆ ಯಾವ ರೀತಿಯ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬಂತೆ ಬೇರೆ ಬೇರೆಯ ಒಂದು ವಿಷಯಗಳ ಬಗ್ಗೆ ಅನ್ವೇಷಣೆ ಮಾಡಿ ಅಧ್ಯಯನ ಮಾಡಿ ಇನ್ನು ಹಲವಾರು ಅನ್ವೇಷಣೆಗಳನ್ನು ನಾವು ಈಗ ಒಂದು ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಕಾಣಬೋದು ಹಾಗೆಯೇ ಮನೋರಂಜನೆ ಅಂದರೆ ಬೇರೆ ಬೇರೆ ಕನ್ನಡದ ಒಂದು ಪಿಕ್ಚರ್ಗಳನ್ನು ಮೂವಿಗಳನ್ನು ತೆಗೆಯೋದು ಮತ್ತು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ದೊಡ್ಡದಾದ ಮೂವಿಗಳನ್ನು ತೆಗೆಯೋದು ನಾವು ಕಾಣಬೋದು ಹಾಗೆಯೇ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಪ್ರಶಾಂತ ನೀಲ್ ಅವರು ನಿರ್ದೇಶನ ಮಾಡಿದಂತಹ ಕೆ ಜಿ ಎಫ್ ಒಂದು ಫಿಲಮ್ ಇಡೀ ಭಾರತದಾದ್ಯಂತ ಒಂದು ಸೃಷ್ಟಿ ಅಂದರೆ ಒಂದು ದೊಡ್ಡದಾದ ಸಾಧನೆಯನ್ನು ಮಾಡಿತ್ತು ಒಂದು ಸಾವಿರ ಕೋಟಿ ದುಡಿಯುವಲ್ಲಿ ಅದು ಒಂದು ಮೇಲುಗೈ ಸಾಧಿಸಿ ಕರ್ನಾಟಕದಿಂದ ಅದು ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಇಡೀ ಭಾರತದದ ಭಾರತವಷ್ಟೆಯೇ ಅಲ್ಲದೆ ಇಡೀ ವಿಶ್ವದಾದ್ಯಂತ ಈ ಒಂದು ಚಲನಚಿತ್ರವು ಒಳ್ಳೆಯ ಒಂದು ಕೀರ್ತಿಯನ್ನು ಪಡೆದುಕೊಂಡಿತ್ತು ಹಾಗೆಯೇ ವ್ಯಾಪಾರ ಮತ್ತು ಸಾರಿಗೆ ಅಂಥ ಕ್ಷೇತ್ರಗಳಲ್ಲಿ ನಾವು ಇನ್ನು ಹಲವಾರು ಬಗೆಯ ಒಂದಿಷ್ಟು ಬದಲಾವಣೆಗಳನ್ನು ನೋಡಬೋದು ವ್ಯಾಪಾರದಲ್ಲಿ ನಾವು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ನಾವು ವಹಿವಾಟುಗಳನ್ನ ಅಂದರೆ ಆಮದು ಮತ್ತು ರಫ್ತು ವಹಿವಾಟುಗಳನ್ನ ನಾವು ಮಾಡುತ್ತಿದ್ದೇವೆ ಮತ್ತು ಸಾರಿಗೆಯಲ್ಲೂ ಕೂಡ ಹಾಗೆ ನಮ್ಮ ದೇಶದಿಂದ ಎಲ್ಲ ಉತ್ಪಾದನೆ ಮಾಡಿದಂತಹ ಸಾರಿಗೆ ವ್ಯವಸ್ಥೆಯ ಪಾರ್ಟ್ಸ್ಗಳನ್ನು ಬೇರೆ ದೇಶಗಳಿಗೆ ಕಳಿಸುವುದು ಮತ್ತು ಬೇರೆ ದೇಶಗಳಲ್ಲಿ ಅವರು ಉತ್ಪಾದಿಸಿದಂತಹ ಒಂದಿಷ್ಟು ಸಾರಿಗೆಯ ಬಿಡಿ ಭಾಗಗಳನ್ನು ನಾವು ನಮ್ಮ ದೇಶಕ್ಕೆ ಸಾರಿಗೆಯ ಮುಖಾಂತರ ತರುವುದು ಈ ತರಹದ ಒಂದಿಷ್ಟು ವಿಷಯಗಳನ್ನು ನಾವು ಇದರಲ್ಲಿ ಕಾಣಬೋದು ಹಾಗೆಯೇ ವಾಣಿಜ್ಯೋದ್ಯಮ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ಹಲವಾರು ನಾಯಕರನ್ನು ನಾವು ಕಾಣಬೋದು ವಾಣಿಜ್ಯೋದ್ಯಮಗಳಲ್ಲಿ ನ ಒಂದಿಷ್ಟು ಮುಖ್ಯ ವ ಪ್ರಮುಖರೆಂದರೆ ರತನ್ ಟಾಟಾ ಇವರು ಕೂಡ ಒಂದು ದೊಡ್ಡ ವಾಣಿಜ್ಯ ಉದ್ಯಮಿ ಏಕೆಂದರೆ ರತನ್ ಟಾಟಾ ಆ್ಯಂಡ್ ಟಾಟಾ ಸ್ಟೀಲ್ ಆ್ಯಂಡ್ ಕಂಪ್ನಿಯ ಒಂದು ಸಿ ಇ ಓ ಆಗಿ ಇವರು ಮತ್ತು ಅದರ ಮುಖ್ಯಸ್ಥರಾಗಿ ಈಗ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಈಗಲೂ ಕೂಡ ಅವರು ಈ ಒಂದು ಟಾಟಾ ಸ್ಟೀಲ್ ಆ್ಯಂಡ್ ಕಂಪ್ನಿಗೆ ಒಳ್ಳೆಯ ಒಂದು ಸಾಧನೆಯನ್ನು ಮಾಡುವಲ್ಲಿ ಅವರ ಒಂದು ಮೇಲುಗೈ ಇರುತ್ತದೆ ಹಾಗೆಯೇ ಈ ವಾಣಿಜ್ಯೋದ್ಯಮಿ ಅಂದರೆ ಈ ರತನ್ ಟಾಟಾ ಅವರು ತಮ್ಮ ಒಂದು ಕಂಪನಿಯನ್ನು ಅತಿ ಎತ್ತರದಲ್ಲಿ ಬೆಳೆಸಿ ಈಗ ಒಂದು ದೊಡ್ಡ ಕಂಪನಿಯಾಗಿ ನಿರ್ಮಿಸಿಟ್ಟಿದ್ದಾರೆ ಅದರಿಂದ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡುವುದು ಮತ್ತು ಬಡ ರೈತರಿಗೆ ಸಬ್ಸಿಡಿಯಲ್ಲಿ ಮಷಿನ್ಗಳನ್ನು ಕೊಡುವುದು ಈ ರೀತಿಯ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಈ ಕಂಪನಿಗಳು ಕೂಡ ಮಾಡುತ್ತಿವೆ ಹಾಗೆಯೇ ಉದಾಹರಣೆಗೆ ಅಂಬಾನಿ ಮತ್ತೆ ಬೇರೆ ಬೇರೆ ಉದ ಉದ್ಯಮಿಗಳನ್ನು ನಾವು ಕಾಣಬೋದು ಹಾಗೆಯೇ ಏನೆಂದರೆ ಈ ಒಂದು ಮೊದಲಿಗಿಂತ ಮತ್ತು ಈಗಿನ ಒಂದು ಕೈಗಾರಿಕೋದ್ಯಮಗಳಲ್ಲಿ ಬದಲಾವಣೆ ಹೇಗಿದೆ ಅಂದರೆ ಮೊದಲಿಗೆ ಸಣ್ಣ ಸಣ್ಣ ಮಷಿನ್ಸ್ ಅಂದರೆ ಉಪಯೋಗಗಳು ಉಪಕರಣಗಳು ಸಹ ಚಿಕ್ಕ ಮಟ್ಟದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಅಂದರೆ ಮೊದಲಿಗೆ ನಾವು ಬಳಕೆ ಮಾಡುತ್ತಿದ್ದ ಉಪಕರಣಗಳು ಮತ್ತು ಈಗೀಗ ಬಳಕೆ ಮಾಡುತ್ತಿದ್ದ ಉಪಕರಣಗಳಿಗೂ ತುಂಬ ವ್ಯತ್ಯಾಸವಿದೆ ಈಗಿನ ಉಪಕರಣಗಳು ಅತೀ ಹೆಚ್ಚು ತಂತ್ರಜ್ಞಾನವನ್ನು ಹೊಂದಿರುವ ಮತ್ತು ಅಡ್ವಾನ್ಸಡ್ ಟೆಕ್ನಾಲಜಿ ಹೊಂದಿರುವಂತಹ ಒಂದಿಷ್ಟು ಉಪಕರಣಗಳನ್ನು ನಾವು ನೋಡಬೋದು ಅಂದರೆ ಅವುಗಳಿಗೆ ಹೆಚ್ಚಿನ ಒಂದು ಜನರ ಅವಶ್ಯಕತೆ ಇಲ್ಲ ಅಂದರೆ ಅವುಗಳು ಕಾರ್ಯನಿರ್ವಹಿಸಲು ಬೇರೆ ಜನರು ಬೇಕಾಗಿಲ್ಲ ಮತ್ತು ಅವುಗಳನ್ನು ನಾವು ಆಟೋ ಮೆಟಿಕ್ ಆಗಿ ನಾವು ಕೆಲಸ ಮಾಡುವಲ್ಲಿ ಅವುಗಳನ್ನು ನಾವು ಕಾಣಬೋದು ಹಾಗೂ ಇದರಲ್ಲಿ ಏನೆಲ್ಲ ಬದಲಾವನೆ ಆಗಿದೆ ಅಂದರೆ ಅದೇ ಈಗ ನಾವು ಹಳೆ ಮಷಿನ್ಗಳಿಗೆ ಈ ಮತ್ತು ಹೊಸ ಮಷಿನ್ಗಳಿಗೆ ಹೋಲಿಸಿದರೆ ಹಳೆ ಮಷಿನ್ಗಳು ಒಂದು ವಸ್ತುವನ್ನು ಉತ್ಪಾದನೆ ಮಾಡಲು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ತಿತ್ತು ಆದರೆ ಈಗಿನ ಒಂದು ಮಷಿನ್ಗಳು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಉತ್ಪನ್ನಗಳನ್ನು ಸ ಸ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಉತ್ಪಾದನೆ ಮಾಡುತ್ತೆ ಇದರಿಂದ ಕಂಪನಿಗೂ ಕೂಡ ಲಾಭವಾಗುತ್ತದೆ ಮತ್ತು ಎಲ್ಲ ರೀತಿಯ ಜನರಿಗೂ ಅತಿ ವೇಗವಾಗಿ ಅತಿ ವೇಗವಾಗಿ ನಮ್ಮ ಒಂದು ಕಂಪನಿ ಅಂದ್ರೆ ಅವರವರ ಕಂಪನಿಯ ಒಂದಿಷ್ಟು ಉತ್ಪನಗಳು ಅವರಿಗೆ ವೇಗವಾಗಿ ತಲುಪುತ್ತವೆ ಹಾಗೆಯೇ ಈ ಒಂದು ಕಳೆದ ಒಂದಿಷ್ಟು ವರ್ಷಗಳಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಿನ ಬದಲಾವಣೆ ಆಗಿದೆ ಹೇಗೆಂದರೆ ನಾವೊಂದು ಲಿ ಸ್ಟ್ಯಾಂಡರ್ಡ್ ಆಫ್ ಲೀವಿಂಗ್ ಅಂತ ಏನು ಹೇಳ್ತಿವಲ್ಲ ಅಂದರೆ ಆರ್ಥಿಕ ಅಭಿವೃದ್ಧಿ ನಮ್ದು ಜಾಸ್ತಿ ಆಗ್ತಿದೆ ಅಂದರೆ ನಾವು ದುಡಿಯುವಲ್ಲಿ ಹೆಚ್ಚಿನ ಒಂದು ಸಹಕಾರವನ್ನು ಕಾಣುವುದರಿಂದ ಅಂದರೆ ನಾವು ಹೆಚ್ಚಿಗೆ ಒಂದು ಪ್ರಯತ್ನ ಪಟ್ಟು ದುಡಿಯೋದರಿಂದ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಆದಾಯ ಬರುತ್ತದೆ ಹಾಗಾಗಿ ನಮ್ಮ ಜೀವನ ಮಟ್ಟದಲ್ಲಿ ನಾವೊಂದು ಸುಧಾರಣೆಯನ್ನು ಕಾಣುತ್ತಿದ್ದೇವೆ ಎಂದರೆ ಮೊದಲಿಗೆ ಜನರು ಎರಡು ಹೊತ್ತಿನ ಒಂದು ಊಟಕ್ಕಾಗಿ ಇಡೀ ಪೂರ್ತಿ ದಿನವೂ ದುಡಿಯುತ್ತಿದ್ದರು ಆದರೆ ಈಗಿನ ಒಂದು ಜನರು ಹಾಗೆ ಅಲ್ಲ ಒಂದು ಎರಡು ಮೂರು ತಾಸು ತಮ್ಮ ಕೆಲಸವನ್ನು ಮಾಡಿದರೆ ಅವರು ಆರಾಮವಾಗಿ ಮತ್ತೆ ಮನೆಯಲ್ಲಿ ಇರಬೋದು ಮತ್ತೆ ಜಾಸ್ತಿ ಆದಾಯವನ್ನು ಗಳಿಸಬೋದು ಈ ರೀತಿಯ ಒಂದಿಷ್ಟು ವಿಷಯಗಳನ್ನು ನಾವು ಇದರಲ್ಲಿ ಕಾಣಬೋದು ಇದರ ಬಗ್ಗೆ ಒಂದು ತಂತ್ರಜ್ಞಾನ ಮತ್ತು ಶಿಕ್ಷಣ ಮನೋರಂಜನೆ ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ಮತ್ತು ಕೈಗಾರಿಕೋದ್ಯಮಗಳ ಬಗ್ಗೆ ನಾನು ಈ ಮೂಲಕ ಈ ರೀತಿ ಹೇಳಬೋದು